ಪ್ರಸ್ತುತ ಹೀಗಿರುವಂಥ ಹೈಫೈ ಬಸ್ಸುಗಳು ಕುಶಾನ್ ಸೀಟ್ಸು ಏನಿದೆ ಇಂಥ ವೋಲಾ ವೋಲ್ವೊ ಈಗಿನ ಬಸ್ಸುಗಳು ನಾವು ಚಿಕ್ಕಂದಿರಬೇಕಾದ್ರೆ ಇರಲಿಲ್ಲ ಬಸ್ಸೂ ಹೊಗೆ ತುಂಬ ಜಾಸ್ತಿ ಬರ್ತಾ ಇತ್ತು ಸೌಂಡು ಜಾಸ್ತಿ ಇರ್ತಾ ಇತ್ತು ಇನ್ನು ಬಸ್ಸು ನಿಧಾನವಾಗಿ ಹೋಗ್ತ ಇತ್ತು ಡಕೋಟ ಥರ ಇರ್ತಾ ಇದ್ದವು ಆದರೆ ಈಗಿನ ಬಸ್ಸುಗಳು ಹೋಲ್ಕೆ ಮಾಡ್ಕೊಂಡ್ರೆ ಇವಾಗಲೇ ತುಂಬ ಚೆನ್ನಾಗಿದೆ ಅದರಲ್ಲಿ ಆ ಡ್ರೈವರ್ ಸೀಟಾದರೆ ತುಂಬ ಮೇಲೆ ಇರ್ತಾ ಇತ್ತು ಸ್ಟೇರಿಂಗು ಒಂದು ಕ್ರಾಸ್ ಬಂದರೆ ತಿರುಸ್ಬೇಕಾದ್ರೆ ಆ ಸ್ಟೇರಿಂಗ್ನ ನಾಲ್ಕು ರೌಂಡ್ ತಿರುಸ್ಬೇಕಾಗಿತ್ತು ಪಾಪ ಡ್ರೈವರು ಈಗ ಬಂದುಬಿಟ್ಟು ಪವರ್ ಸ್ಟೇರಿಂಗಿದೆ ಆಗ ಪವರ್ ಸ್ಟೇರಿಂಗ್ ಇರಲಿಲ್ಲ ಇನ್ನು ಕೂತ್ಕೊಳ್ಳೋದಕ್ಕೆ ಸೀಟುಗಳು ಈಗಿರೋ ಈಗಿರೋಷ್ಟು ಆಗ ಕಂಫರ್ಟೇಬಲ್ ಏನೂ ಇರಲಿಲ್ಲ ಎಲ್ಲ ಲೆದರ್ ಸೀಟ್ಸ್ ಇತ್ತು ತುಂಬ ಗಟ್ಟಿಯಾಗಿತ್ತು ಇನ್ನು ಕಿಟಕಿ ಗಾಜಾದರೆ ಮಳೆಗಾಲದಲ್ಲಾದ್ರೆ ಕಿಟಕಿ ಗಾಜು ತೆಗೆಯಕ್ಕೂ ಆಗ್ತಾಯಿಲ್ಲ ಹಾಕಕ್ಕೂ ಆಗ್ತಾಯಿಲ್ಲ ಫುಲ್ಲು ಟೈಟಾಗೋಗ್ತಾ ಇತ್ತು ಕಿಟಕಿ ಕಿಟಕಿ ಗಾಜು ತುಂಬ ಬ್ಲರ್ರಾಗಿ ಇರ್ತಾ ಇತ್ತು ಈ ಕಡೆಂದ ನೋಡಿದ್ರ್ ಆ ಕಡೆ ಏನೂ ಕಾಣಿಸ್ತಾ ಇರಲಿಲ್ಲ ಇನ್ನು ಲಗೇಜು ಲಗೇಜ್ ಎಷ್ಟಾದ್ರೂ ತಗೊಂಡು ಹೋಗ್ಬೋದು ಇವಾಗ ಏನಿದೆ ಗೂಡ್ಸ್ ಗಾಡಿಗಳು ಸೇಮ್ ಹಂಗ್ ಗೂಡ್ಸ್ ಗಾಡಿ ಇದ್ದಾಗಿತ್ತು ಬಸ್ಸು ಈಗಿರೋ ಗೂಡ್ಸ್ಗೆ ಸೀಟಗ್ಳು ಇಲ್ಲ ಆಗಿರೋ ಆಗಿರೋ ಬಸ್ಸುಗಳಿಗೆ ಪಾ